ಏನಪ್ಪಮ್ಮ ಇವತ್ತು ನಮ್ಮ ಮಗಂದು ನಾಮಕರಣ ಐತಪ್ಪ ಹಾಂ ಹಾಂ ಬ ಎಲ್ಲ ಬಂದಾರಾ ಮತ್ತು ನಾವು ಮತ್ತು ಮನೆ ಹೇಳ್ಬೇಕಲ್ಲಪ್ಪ ಎಲ್ಲ ಬಂದು ಬಂದು ಕುತ್ಕಣ್ಮಕ ಮತ್ತೆ ಅದ್ಕೆ ಅರೇ ಓ ಊಟ ಇದು ಒಬ್ಬಟ್ಟು ಮಾಡಿಸೀವಪ್ಪಾ ಹೋಳ್ಗೆ ಒಬ್ಬಟ್ಟು ಮಾಡ್ತೀವಿ ಮತ್ತು ಚಿತ್ರಾನ್ನ ಮತ್ತು ವೈಟ್ ರೈಸು ಮತ್ತು ಬದನೆಕಾಯಿ ಮತ್ತು ಬದ್ನೆಕಾಯಿ ಚಟ್ನಿ ಹಾಂ ಹಾಂ ಎಲ್ಲ ಅಡುಗೆ ಭರ್ಜರಿ ಮಾಡ್ಬೇಕು ಮ ಮ ತಮ್ಮ ಮೊಸ್ರು ತಂದೀವಿ ಮಜ್ಗೆ ತಂದೀವಿ ಮತ್ತು ಫಸ್ಟಿಗೆ ಬಂದು ಕುತ್ಕಂಬ ಮತ್ತು ಕೂಲ್ ಡ್ರಿಂಕ್ಸ್ ಇರ್ತದೆ ಕೂಲ್ ಡ್ರಿಂಕ್ಸ್ ಬರುತ್ವೆ ಹಾಂ ಅಯ ಎಲ್ಲ ಸಿಸ್ಟಮ್ ಮಾಡೀವಿ ಮತ್ತು ಅದಕ್ಕೆ ಮನೆಗೆಲ್ಲ ಅಕ್ನವ್ರನ್ನ ನಿಮ್ಮ ಮಕ್ಳನ್ನ ನಿಮ್ಮ ಮೊಮ್ಮಕ್ಳು ಎಲ್ಲರ ಕರ್ಕೊಂಬರೆಪ್ಪ ನೀನೊಬ್ಬ ಹಾಂ ಒಟ್ಟು ದಾವತ್ ಎಲ್ಲ ಎಲ್ಲಾರು ಬನ್ರಿ ಮತ್ತೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಇನ್ನೇನಪ್ಪ ಇನ್ನೇನು ಏಯ್ ಇನು ಇನ್ನು ಏನಿಲ್ಲ ಮತ್ತು ಏನರ ನನ್ನ ಮೊಮ್ಮಗಗ ಬಟ್ಟೆ ತಗಂಡು ಬನ್ರಿ ಪ್ಯಾಂಟನ್ನು ಪ್ಯಾಂಟಂಗಿ ಹಾಂ ಅದಕ್ಕೆ ಮತ್ತೆ ನೀವು ಬರಿ ಕೈಲಿ ಬಂದುಬಿಟ್ರೆ ಅಂತ ನೀವು ಅರ್ಜೆಂಟ್ ಇಲ್ಲ

ಹಾಂ ಹಾಂ ಅದಕ್ಕೆ ಅಂದಿದ್ದು ಮತ್ತೆ ಹಾಂ ಆಯ್ತು ಆಯ್ತು ಆಯ್ತು ಆಯಿತು ಇನ್ನೇನಪ್ಪ ಹಾಂ ಅದೇ ಜಲ್ದಿ ಬನ್ರಿ ಹಾಂ ಹಾಂ ಆಯ್ತು ಆಯ್ತು